ಭಾರತವು ಒಂದು ವಿವಿಧ ರ ಆಹಾರ ಪದ್ಧತಿಯನ್ನು ಪಡೆ ಹೊಂದಿರುವಂಥ ದೇಶ ಇಲ್ಲಿ ಇರುವ ಎಲ್ಲ ರಾಜ್ಯಗಳಲ್ಲೂ ತನ್ನದೇ ಆದ ಆಹಾರ ಪದ್ಧತಿ ಇರುತ್ತದೆ ಎಂದು ಹೇಳಬಹುದು ರಾಜಾಸ್ತಾನದ ಅಥವಾ ಗುಜರಾತ್ ಅಂಥ ಪ್ರದೇಶಗಳಲ್ಲಿ ಅಲ್ಲಿಯ ಒಂದು ಆಹಾರ ಪದ್ಧತಿ ಬೇರೆಯೇ ಆದರೆ ಮ ಮದ್ರಾಸ್ ಹಾಗೂ ಕರ್ನಾಟಕ ಆಂಧ್ರ ಇಲ್ಲಿ ಅದರ ಕೆಲವು ಪ್ರದೇಶಗಳಲ್ಲಿ ರಾಜ್ಯಗಳಲ್ಲಿ ತನ್ನದೇ ಒಂದು ಆಹಾರ ಪದ್ಧತಿಯನ್ನು ಪಡೆದುಕೊಂಡಿದೆ ಎಂದು ಹೇಳಬಹುದು ಮಧ್ಯ ಪ್ರದೇಶದಲ್ಲಿ ಒಂದು ಪದ್ಧತಿ ಆದರೆ ಉತ್ತರ್ ಪ್ರದೇಶದಲ್ಲಿ ಒಂಥರ ಆಹಾರ ಪದ್ಧತಿ ಬೇರೆ ಎಲ್ಲವೂ ಎಲ್ಲ ರಾಜ್ಯಗಳೂ ಕೂಡ ಈ ದೇಶದ ಎಲ್ಲ ರಾಜ್ಯಗಳು ತಮ್ಮದೇ ಆದ ಆಹಾರ ಪದ್ಧತಿಯನ್ನು ಹೊಂದಿಕೊಂಡಿವೆ ಅಥವಾ ಅದನ್ನು ರೂಢಿಸಿಕೊಂಡು ಬಂದಿವೆ ಎಂದು ಕು ಆಯಾ ಪ್ರಾದೇಶಿಕ ನೈಸರ್ಗಿಕ ಒಂದು ವಾತಾವರಣಕ್ಕೆ ಅನುಗುಣವಾಗಿ ತಮ್ಮ ಆಹಾರ ಪದ್ಧತಿಯನ್ನು ಮ್ ಮುಂದುವರೆಸಿಕೊಂಡು ಬಂದಿದೆ ಎಂದು ಕೂಡ ನಾವು ಹೇಳಬಹುದು ಕಾಶ್ಮೀರದಂಥ ಒಂದು ಪ್ರದೇಶಲ್ಲಿ ಕೂಡ ಅದು ಅಲ್ಲಿದೇ ಆದ ಒಂದು ಆಹಾರ ಪದ್ಧತಿ ಕೂಡ ಬೇರೇದೆ ಕೂಡ ಅಂದು ನಾವು ಹೇಳಬಹುದು ನಮ್ಮಲ್ಲಿಂದೇ ಶುರು ಮಾಡುವುದಾದ್ರೆ ಕಾಶ್ಮೀರ ಕಾಶ್ಮೀರದಲ್ಲಿ ಒಂದು ವಿವಿಧ ರೀತಿಯ ಒಂದು ನೈಸ್ ನೈಸರ್ಗಿಕ ಆಹಾರಗಳು ನಮಗೆ ಸಿಗುತ್ತೆ ಅಲ್ಲಿ ಸಿಗುವ ಅಣಬೆಗಳು ಅಣಬೆಗಳಿಗೊಂದು ತುಂಬ ಒಂದು ಬೆಲೆ ಇದೆ ಅದು ಒಂದು ರ ಜಾಗತಿಕ ಮಟ್ಟದಲ್ಲಿ ಬ್ ಬೆಲೆ ಪಡ್ ಪಡೆದಂಥ ಒಂದು ಆಹಾರ ಪದ್ಧತಿಯ ಒಂದು ಸಿಗ್ಬೋದಂಥ ಒಂದು ಅಣಬೆ ಕೂಡ ಒಂದು ಪದಾರ್ಥ ಅಂದು ಕೂಡ ನಾವು ಹೇಳಬಹುದು ಹಾಗೇ ಮುಂದೆ ಬಂದರೆ ಪಂಜಾಬ್ ಆ ಪಂಜಾಬಲ್ಲಿ ಬೆಳೆಯುವಂಥ ಭತ್ತ ಗೋಧಿ ಗೋಧಿ ಕೂಡ ಪಂಜಾಬ್ ಕೂಡ ಒಂದು ಪದ್ಧತಿಯನ್ನು ಅದು ಪಡೆದುಕೊಂಡಿದೆ ಅದಕ್ಕೆ ಅಲ್ಲಿಯ ಪಂಜಾಬಿಗಳು ಮುಖ್ಯವಾಗಿ ಉತ್ತ ಉತ್ಪಾದಿಸುವ ಅಥವಾ ಉಪಯೋಗಿಸುವ ಒಂದು ಆಹಾರ ಅಥವಾ ಅಂದರೆ ಚಪಾತಿ ಅದಕ್ಕೆ ಅವರಿಗೆ ಅದು ಅದು ಮುಖ್ಯವಾದ ಒಂದು ಆಹಾರ ಪದ್ಧತಿಯಲ್ಲಿ ಅವ್ರ ದಿನನಿತ್ಯದ ಬ್ ದಿನ ದಿನನಿತ್ಯದ್ದೂ ದಿನನಿತ್ಯವೂ ಉಪಯೋಗಿಸುವಂಥ ಒಂದು ಪ್ರಮುಖವಾದ ಆಹಾರ ಅಂದರೆ ಚಪಾತಿ ಹಾಗೇ ರಾಜಸ್ತಾನದಲ್ಲಿ ರಾಜಸ್ತ ರಾಜಸ್ತಾನ ಅದು ಮರುಭೂಮಿ ಅಲ್ಲಿ ಬೆಳೆಯುವಂಥ ಅಂದ ಅವರ ಪ್ರಾದೇಶಿಕ ಒಂದು ನೆಲೆಯಲ್ಲಿ ಬೆಳೆಯುವಂಥ ಈ ಸಜ್ಜೆ ಸಜ್ಜೆ ಕೂಡ ಅವರ ಬದುಕಿನ ದಿನನಿತ್ಯದ ಬದುಕಿನಲ್ಲಿ ಪ್ರಮುಖ ಆಹಾರವಾಗಿ ಅದು ಉತ್ಪಾದನೆ ಆಗುತ್ತಿದೆ ಎಂದು ಕೂಡ ಹೇಳಬಹುದು ಹಾಗೆಯೇ ಮುಂದೆ ಬಂದರೆ ನಮಗೆ ಗುಜರಾತ್ ಗುಜರಾತಲ್ಲೂ ಕೂಡ ಚಪಾತಿ ಅದಕ್ಕೆ ಗೋಧಿಗೆ ಸಂಬಂಧಪಟ್ಟ ವಿವಿಧ ಆಹಾರಗಳನ್ನು ಅಲ್ಲಿ ತಿಂಡಿ ತಿನಿಸುಗಳನ್ನು ಖಾದ್ಯಗಳನ್ನು ಅಲ್ಲಿ ಬಳಸುತ್ತಾರೆ ಹಾಗೇ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಲ್ಲೂ ಕೂಡ ಒಂದು ಆಹಾರ ಪದ್ಧತಿಯಲ್ಲಿ ಮುಖ್ಯವಾಗಿ ಬೇಯಲ್ಪಡುದಂಥದ್ದು ಅಂದರೆ ಭತ್ತ ಭತ್ತಕ್ಕೆ ಸಂಬಂಧಪಟ್ಟ ಇಡ್ಲಿ ದೋಸೆ ಈ ತರಹದ ಆಹಾರಗಳನ್ನು ಅವರು ಉಪಯೋಗಿಸುತ್ತಾರೆ ಮಡ್ರಾಸ್ ಮಡ್ರಾಸ್ ಕೂಡ ದೋಸೆ ಇಡ್ಲಿಗಳಿಗೆ ಉಪಯೋಗವಾಗಿ ತುಂಬ ಒಂದು ಪ್ರಸಿದ್ಧಿ ಪಡೆದಂಥ ಒಂದು ರಾಜ್ಯವೆಂದು ಕೂಡ ನಾವು ಹೇಳಬಹುದು ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆ ಎಂದರೆ ಜೋಳ ಭತ್ತ ಗೋಧಿಯನ್ನು ಕೂಡ ಇಲ್ಲಿ ಬೆಳೆಯುತ್ತಾರೆ ಹಾಗೇ ಇಲ್ಲಿ ವಿಧ ವಿಧ ರೀತಿಯಿಂದ ಮಸಾಲೆ ಸಾಮಾನುಗಳನ್ನು ಕೂಡ ಬೆಳೆಯುತ್ತಾರೆ ನಮ್ಮ ದೇಶದ ನಮ್ಮ ರಾಜ್ಯದ ದಕ್ಷಿಣ ಕನ್ನಡದಲ್ಲಿ ಇಡ್ಲಿ ಹಾಗೂ ದೋಸೆಗೆ ತುಂಬ ಪ್ರಾಮುಖ್ಯತೆವನ್ನು ಪಡೆದಿದೆ ಇಲ್ಲಿಯ ಉಡುಪಿಯ ಕ್ಷೇತ್ರ ಈ ಉಡುಪಿಗೆ ಸಂಬಂಧಪಟ್ಟ ಹೋಟಲಗಳು ಉಡುಪಿ ಹೋಟೆಲ್ ವ ಅಂದರೆ ಬ್ರಾಹ್ಮಣ ಉ ಉಡುಪಿ ಬ್ರಾಹ್ಮಣರ ನಡೆಸುವ ಈ ಇಡ್ಲಿ ದೋಸೆಗಳಂಥ ವಿವಿಧ ರೀತಿಯ ಹೋಟಲಗಳು ಜಾಗತಿಕ ಮಟ್ಟದಲ್ಲಿ ತಮ್ಮ ಪ್ ಸ್ಥಾನವನ್ನು ಪಡೆದುಕೊಂಡಿವೆ ಎಂದು ಹೇಳಬಹುದು ಜಾಗತಿಕ ಮಟ್ಟದಲ್ಲೂ ಕೂಡ ಪ್ರಮುಖ ಸ್ಥಾನವನ್ನು ಈ ಹೊಟ್ ಉದ್ಯಮಗಳು ಪಡೆದುಕೊಂಡಿವೆ ಈ ಪದಾರ್ಥಗಳು ಅಡಿಗೆಗಳು ಈ ಅಡಿಗೆಗಳ ಸಾಂಬಾರು ಹಾಗೂ ಇಲ್ಲಿ ಬೇರೆ ರೀತಿಯಿಂದ ರೂಪ ಮಾಡುವಂಥ ತಯಾರಿ ಮಾಡುವಂಥ ಕಡುಬುಗಳು ಇತರೆ ಬೇರೆ ಬೇರೆ ಆಹಾರ ಪದಗಳು ಇಲ್ಲಿ ಉಡುಪಿಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಯಾರಿಸುತ್ತಾರೆ ಹಾಗೆ ಮಲೆನಾಡಲ್ಲೂ ಕೂಡ ಆಯಾ ನೈಸರ್ಗಿಕ ಸಂಬಂಧಪಟ್ಟಂತೆ ವಿವಿಧ ರೀತಿಯ ಆಹಾರಗಳನ್ನೂ ಇಲ್ಲಿ ಬ ತಯಾರಿ ಮಾಡುತ್ತಾರೆ ಅವುಗಳ ಅವುಗಳಲ್ಲಿ ಈ ಮಲೆ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಸಿಗುವಂಥ ಕೆಸುವು ಕೆಸುವಿನಿಂದ ಕೂಡ ಒಂದು ಪತ್ರೊಡೆ ಅಂಥ ವಿವಿಧ ಒಂದು ಖಾದ್ಯವನ್ನು ತಯಾರಿ ಮಾಡುತ್ತಾರೆ ಅದಕ್ಕೆ ಅವೂ ಕೂಡ ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಪ ಸ್ಥಾನವನ್ನು ಪಡೆದುಕೊಂಡಿದೆ ಆಹಾರ ಕೆಸುವು ಬಾಳೆ ಬಾಳೆ ದಿಂಡಿನಿಂದ ತಯಾರುಪಟ್ಟ ವಿವಿಧ ರೀತಿಯ ಭಕ್ಷ್ಯಗಳು ಅವೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಅವಶ್ಯಕವಾದಂಥ ಒಂದು ಖಾದ್ಯಗಳಂದು ಕೂಡ ನಾವು ಹೇಳಬಹುದು ಈ ಬಾಳೆ ಬಾಳೆ ದಿಂಡು ಬಾಳೆ ಹೂವು ಇದರಲ್ಲೆ ಕೂಡ ನೂರೆಂಟು ಖಾದ್ಯಗಳನ್ನೂ ಕೂಡ ಇಲ್ಲಿ ಮಲೆನಾಡಿನ ಜನ ಬೆಳೀತಾರೆ ಅಂದು ಕೂಡ ನಾವು ಹೇಳಬಹುದು ಹಾಗೇ ಇಲ್ಲಿ ಸಂಬಾರ ಪದಾರ್ಥಗಳು ಸಂಬಾರ ಇಲ್ಲಿ ಬೆಳೆಯುವಂಥ ಸು ಸಂಬಾರ ಪದಾರ್ಥಗಳು ಇಲ್ಲಿ ಸಾಮಾನ್ಯವಾಗಿ ನಾವು ನಮ್ಮಲ್ಲಿ ಕನ್ನಡ ಕರ್ನಾಟಕ ರಾಜ್ಯದಲ್ಲಿ ಮೆಣಸು ಚಕ್ಕೆ ಜೀರಿಗೆ ಕೊತ್ತಂಬರಿ ಕಾಳು ಹೂವುಕೊ ಹೂವು ಅಂದರೆ ಮೊಗ್ಗು ಹೂ ಮೊಗ್ಗು ಹಾಗೂ ಜಾಜಿ ಜಾಯಿ ಜಾಯಿಕಾಯಿ ಇಂತಹ ಬೆಲೆಯುಳ್ಳಂಥ ಸಂಬಾರ ಪದಾರ್ಥಗಳು ನಮ್ಮ ರಾಜ್ಯದಲ್ಲಿ ಬೆಳೆಯುತ್ತಾರೆ ಹೀಗೆ ವಿವಿಧ ರೀತಿಯಲ್ಲಿ ಒಂದೊಂದು ಬೇರೆ ಬೇರೆ ಕಡೆಗಳಲ್ಲಿ ಆಮೇಲೆ ಭಾರತದಲ್ಲಿ ಒಂದೊಂದು ಒಂದು ಪ್ರಮುಖವಾದ ಒಂದು ವಸ್ತುವೆಂದರೆ ಕೇಸರಿ ಈ ಭಾರತದ ಕಾಶ್ಮೀರದ ಕೇಸರಿ ಜಾಗತಿಕ ಮಟ್ಟದಲ್ಲಿ ಕು ಒಂದು ಮಹತ್ವದ್ದಾದ ಒಂದು ಉಪಯುಕ್ತವಾದ ಒಂದು ಮಸಾಲೆ ಹಾಗೂ ವಿ ವಿಶೇಷವಾದ ಸಮಾ ಸ್ ಅಡಿಗೆ ಪದಾರ್ಥ ಅಥವಾ ಸಂಬಾರ ಪದಾರ್ಥ ಅಂತ ಕೂಡ ನಾವು ಹೇಳ್ಬೋದು ಈ ಭಾರತದ ಕೆ ಭಾರತದ ಕೇಸರಿಯು ತುಂಬ ಉಪ್ಯಕ್ತ ಉತ್ತಮ ಗುಣಮಟ್ಟವನ್ನು ಹೊಂದಿದಂಥ ಒಂದು ಪದಾರ್ಥ ಅಂತ ಕೂಡ ನಾವು ಹೇಳ್ಬೋದು ಈ ರೀತಿಗೆ ನಾವು ಸಾಕಷ್ಟು ರೀತಿಯ ವಿವಿಧ ಪದಾರ್ಥಗಳನ್ನು ನಾವು ನಮ್ಮ ಭಾರತದಲ್ಲಿ ನಾವು ಬೆಳೀತೇವೆ ಈ ಒಂದು ಸಂಬಾರ ಪದಾರ್ಥದ ಒಂದು ಕಾರಣಕ್ಕಾಗಿಯೇ ಬೇರೆ ಜನ ಬ್ರಿಟೀಷರು ಬಂದು ನಮ್ಮ ನಮ್ಮನ್ನ ನಮ್ಮಲ್ಲಿ ವ್ಯವಹಾರಕ್ಕೆಂದು ಬಂದು ನಮ್ಮ ರಾಜ್ಯವನ್ನು ಆಳುವಂತಾಗಿತ್ತು ನಮ್ಮ ದೇಶದ ಒಂದು ಒಂದು ಹಿಡಿತವನ್ನ ಸಾಧಿಸಿದ್ದರು ಈ ಒಂದು ಸಂಬಾರ ತ ಪದಾರ್ಥ ಒಂದು ಆ ಮೊದಲಿಂದಲೂ ತುಂಬ ಜಾಗತಿಕ ಪ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡು ಬಂದಿವೆ ಎಂದು ಕೂಡ ನಾವು ಹೇಳಬಹುದು ಸಾಕ